ಹೌದು ತೋಟ ಗದ್ದೆಯಲ್ಲಿ ಕೆಲಸ ಮಾಡುವಾಗ ನಮಗೆ ತುಂಬ ಒಂದು ಆಸಕ್ತಿ ಇರುತ್ತೆ ತೋಟದಲ್ಲಿ ನಾವು ಕೆಲಸ ಮಾಡುವಾಗ ನಮಗೆ ಮನರಂಜನೆಗಾಗಿ ಹಳೆ ಕಾಲದ ಅಜ್ಜಿಯರು ಹಳೆ ಕಾಲದ ಹಾಡುಗಳು ಜಾನಪದ ಗೀತೆಗಳು ಇವುಗಳನ್ನು ಹೇಳುತ್ತಾ ಗದ್ದೆಗಳಲ್ಲಿ ತೋಟಗಳಲ್ಲಿ ಕೆಲಸ ಮಾಡುತ್ತಾರೆ ಪೈರನ್ನು ಉಳುವುದಾಗಲಿ ಕಳೆ ಒರೆಯುವುದಾಗಲಿ ಮತ್ತು ಒಂದು ಟ್ಯಮ್ಯಾಟೊ ಹಣ್ಣಿನಿಂದ ಹಿಡ್ದು ಪ್ರತಿಯೊಂದು ಗಿಡಗಳನ್ನು ನೆಡುವುದಾಗಲಿ ನರ್ಸರಿಯಿಂದ ತರುವ ಪ್ರತಿಯೊಂದು ಗಿಡಗಳನ್ನು ನೆಡುತ್ತ ಅವರು ಕೆಲವೊಂದು ಹಾಡುಗಳನ್ನು ಹೇಳುತ್ತ ಮನರಂಜನೆಯನ್ನು ಮಾಡುತ್ತ ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ನಾವು ಬಿಸಿಲು ಗಾಳಿ ಮಳೆ ಅನ್ನದೇ ರೈತರು ಮಾಡುವ ಕೆಲಸವನ್ನು ತುಂಬ ಪ್ರೀತಿಯಿಂದ ಮಾಡ್ತಾರೆ ಇದು ಇದರಿಂದ ಜನರು ತುಂಬ ಮನರಂಜನೆಯಿಂದ ಬೆಳಗಿನಿಂದ ಸಂಜೆಯ ತನಕ ಆರಾಮವಾಗಿ ಕೆಲಸ ಮಾಡಿ ಎಲ್ಲವನ್ನು ಅಲ್ಲಿಯೇ ನೋಡಿ ಆರಾಮ ಎಲ್ಲರು ಒಟ್ಟಿಗೆ ಕೂತು ಊಟ ಮಾಡಿ ಎಲ್ಲವನ್ನು ಸವಿಯುತ್ತಾರೆ ಪ್ರಕೃತಿಯ ಸೌಂದರ್ಯವನ್ನು ಸೊ ಆ ಸವಿಯುವ ಒಂದು ಆ ವಿಶಿಷ್ಠವಾದ ಆ ಜಾಗ ಏನಿದೆ ತೋಟ ಗದ್ದೆ ಅವು ತುಂಬಾ ಒಂದು ಪ್ರಸಿದ್ದವಾದ ಸ್ಥಳ ಅಂತ ಏಳ್ಬೋದು ಏಕೆ ಅಂದರೆ ನಮ್ಮ ದೇಶದ ಬೆನ್ನೆಲುಬಾದ ರೈತ ಅಲ್ಲಿ ತನ್ನ ಎಲ್ಲಾ ಒಂದು ಮನೆಯ ಕುಟುಂಬವನ್ನೇ ಮರೆತು ತಾನು ತೋಟದಲ್ಲಿ ತೊಡಗಿಸಿಕೊಂಡು ನಮಗೆಲ್ಲರಿಗು ಆಗುವಂತಹ ಬೆಳೆಯನ್ನು ಬೆಳೆದು ನಮ್ಮನ್ನು ನಮಗೆ ಹೊಟ್ಟೆ ತುಂಬಿಸುವಹ ಒಂದು ರೈತನಿಗೆ ತುಂಬಾ ಒಂದು ಕೃತಜ್ಞತನಾಗಿರ್ತಿನಿ